ಕೋವಿಡ್ ಹತ್ತೊಂಬತ್ತರ ಹೊತ್ತಿನಲ್ಲಿ ಎಲ್ಲರಿಗೂ ತುಂಬ ಸಮಸ್ಯೆಗಳು ಉಂಟಾಗಿತ್ತು ಯಾಕಂದರೆ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಯಾರಿಗೂ ಹೋಗಕ್ಕೆ ಬಿಡ್ತಾ ಇರಲಿಲ್ಲ ಇತ್ತು ಅಂದರೆ ಸರಿಯಾದ ಕಾರಣಗಳಿದ್ದರೆ ಮಾತ್ರ ಎಲ್ಲರಿಗೂ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹೋಗಲು ಬಿಡ್ತಿದ್ದರಲ್ಲ ಆ ಟೈಮಲ್ಲಿ ನಮ್ಮ ಪ್ರದೇಶಕ್ಕೆ ಹೇಳಬೇಕಂದ್ರೆ ನಮ್ಮದು ಇಲ್ಲಿ ಪ್ರವಾಸೋದ್ಯಮ ಅಂತಲೇ ಹೇಳ್ಬೋದು ನಮ್ಮದೆಲ್ಲ ಸಮುದ್ರ ತೀರಗಳು ಗೊತ್ತಿರೋ ಹಾಗೆ ಮಲ್ಪೆ ಕಾಪು ಎಲ್ಲ ಪ್ರವಾಸೋದ್ಯಮದ ಪ್ಲೇಸ್ಗಳೇ ಅಲ್ಲಿಗೆಲ್ಲ ಫುಲ್ ಜನ ಬರೋದು ಕಮ್ಮಿ ಆಗ್ತಿತ್ತು ಹಾಗಾಗಿ ತುಂಬಾ ಪರಿಣಾಮ ಬೀರಿತು ಎಲ್ಲರಿಗೂ ಎಲ್ಲರೂ ಅಂಗಡಿ ಮುಂಗಟ್ಟುಗಳನ್ನೆಲ್ಲ ಬಂದು ಮಾಡಿ ಮನೆಯಲ್ಲೇ ಇದ್ದರು ಯಾರಿಗೂ ವ್ಯಾಪಾರ ವ್ಯವಹಾರಗಳಿರಲಿಲ್ಲ ಹಾಂ ನಮ್ಮ ಪ್ರದೇಶದಲ್ಲಾದರೂ ಹಾಗೆ ಎಲ್ಲ ಅಂಗಡಿಗಳು ಮುಚ್ಚಿ ಮನೆಲಿ ಕೂತ್ಕೊಂಡು ಬೇರೆ ಯಾವ ಪ್ರದೇಶದಿಂದಲೂ ನಮ್ಮ ಪ್ರದೇಶಕ್ಕೆ ಯಾರೂ ಬರ್ತಾ ಇರಲಿಲ್ಲ ಯಾರಿಗೂ ಒಂದು ಸರಿಕಟ್ಟಾದ ಅನುಮತಿಗಳನ್ನೂ ಕೊಡ್ತಾ ಇರಲಿಲ್ಲ ಸರ್ಕಾರದಿಂದ ಸರ್ಕಾರ ತುಂಬಾ ಶಿಸ್ತುಕ್ರಮ ಕೈಗೊಂಡಿತ್ತು ಆ ಹೊತ್ತಿನಲ್ಲಿ ನಾವು ಎಲ್ಲಿಗಾದರು ಹೋಗಬೇಕಂದ್ರೆ ಮೊದಲು ಸ್ಟೇಷನ್ನಿಗೆ ಹೋಗಿ ಅಲ್ಲಿ ಅವ್ರು ತಿಳಿಸಿ ತೊಕೋಬೇಕಿತ್ತು ಹಾಗಾಗಿ ಪ್ರಯಾಣ ಮಾಡ್ತಾ ಇರಲಿಲ್ಲ ಜನಗಳು ಎಲ್ಲಿಗೂ ಪ್ರವಾಸೋದ್ಯಮದ ಮೇಲೆ ಅದರಿಂದಾಗಿ ತುಂಬಾ ಪರಿಣಾಮ ಬಿತ್ತು ಪ್ರವಾಸೋದ್ಯಮಕ್ಕೆ ಪರಿಣಾಮ ಬಿದ್ದಾಗಿ ವ್ಯಾಪಾರ ವ್ಯವಹಾರಗಳು ಸ್ಥಗಿತಗೊಂಡಿದ್ದವು